ಮನೆಯಲ್ಲಿ ಚಹಾ ಎಲ್ಲರಿಗೂ ಬೇಕು ಚಹಾ ಅಂದರೆ ಎಲ್ಲರಿಗೂ ತುಂಬಾ ಇಷ್ಟ ಅದಿಲ್ಲ ಯಾವುದು ಮನಸ್ಸಿಗೆ ಕೆಲಸ ಮಾಡಕ್ಕೆ ಆಗಲ್ಲ ಫ್ರೆಶ್ ಅಪ್ ಆಗ್ಬೇಕು ಇರ್ಬೇಕಂದ್ರ ಚಹಾ ತುಂಬಾ ಇಷ್ಟ ನನಗೆ ಮೊದಲೇ ಚಹಾ ಅಷ್ಟ್ಕಷ್ಟೇ ಇರ್ತಿತ್ತು ನಮ್ಮ ತಾಯವರನ್ನ ಕೇಳ್ಕೊಂಡು ಚಹಾ ಹೆಂಗೆ ಮಾಡಬೇಕು ಯಾವ ಥರ ಮಾಡಬೇಕು ಏನೇನು ಹಾಕಬೇಕು ಚಾಕೆ ಹಾಂ ಅಂತ ತೇ ಹೇಳ್ಕೊಡ್ತಿದ್ದರು ಅವಾಗಿಲಿಂದ ನಾವು ಈಗ ಚಹಾವನ್ನ ಚೆನ್ನಾಗಿ ಮಾಡಲಿಕ್ಕೆ ಹತ್ತೀವಿ ಬೆಳಗ್ಗೆ ಎದ್ದ ತಕ್ಷಣ ಕೇಳೋದು ಎಲ್ಲರೂ ಚಹಾ ಮಕ್ಕಳೆ ಮಕ್ಕಳು ಸಹ ಸತೆ ಚಹಾವನ್ನ ತುಂಬಾ ಇಷ್ಟಪಡ್ತಾರೆ ಆ ನಂತರ ಚಹಾದ ಜೊತೆ ಸಣ್ಣ ಸಣ್ಣ ಕುರಿ ಕುರಿ ಟಿಫಿನ್ನು ಈ ಎಲ್ಲಾ ಚಾದಲ್ಲಿ ಬೇಕೇ ಬೇಕು ಕಾಫಿ ಅಂದರೆ ಕೆಲವರಿಗೆ ನಾವು ಕಾಫಿನು ಇಷ್ಟ ಜಾಸ್ತಿ ಚಹಾ ಮಾಡ ಮಾಡದ್ಮೇಲೆ ಚಹಾ ಯಾವುದುಕ್ಕೂ ಕುಡ್ದಾದ ಮೇಲೆ ಚಹಾ ಕಾಫಿನು ನಮಗೆ ಬೇಕು ಬೇಕು ಅನ್ಸುತ್ತೆ ಚ ಕಾಫಿನು ಅಷ್ಟ್ಕಷ್ಟೇ ಬರ್ತಿತ್ತು ಅದುನ್ನು ನಮ್ಮ ಮನೆಯಲ್ಲಿ ಕೇಳ್ಕೊಂಡು ಕಾಫಿಯನ್ನು ಚೆನ್ನಾಗಿ ತಯಾರ್ಸಿದ್ವಿ ಆ ನಂತರ ಚೆನ್ನಾಗಿ ಕಾಫಿ ಹಾಕ್ಬೇಕ್ ಕಾಫಿ ಮಾಡೋದೇ ಗೊತ್ತಿದ್ದಿಲ್ಲ ನಮಗೆ ಕಾಫಿ ಅಂದ್ರ ಮಲಿ ಒಲಿ ಮೇಲೆ ಕಾಫಿ ಇಟ್ಟು ಕುದಸ್ಬಿಡ್ತ್ರಪ್ಪ ಅಂತಿದ್ರ ಅದನ್ನ ಬರೋ ನಮ್ಮ ಮನೆಯಲ್ಲಿ ಹಿರಿಯರ ಮ ಬಾಯಲ್ಲಿ ಕೇಳ್ಕೊಂಡು ಮೊದಲು ಹಾಲು ಚೆನ್ನಾಗಿ ಕಾಯಿಸಿ ಅ ನಂತರ ಕಾಫಿ ಪುಡಿ ಹಾಕಿ ಸಕ್ಕರೆಯನ್ನು ಬೆರೆಸಿ ಮೇಲೆ ಕೆಳಗೆ ಮಾಡಿದ್ಮೇಲೆ ಅದು ಕಾಫಿ ಚೆನ್ನಾಗಿ ತುಂಬಾ ಚೆನ್ನಾಗಾಗುತ್ತೆ ಅಂತ ಹೇಳಿದರು ಚಹಾ ಎಲ್ಲರಿಗೂ ತುಂಬಾ ಇಷ್ಟ ಆದರೆ ಚಹಾ ಇಲ್ಲದೇ ಯಾವುದು ಕೆಲಸ ಆಗೋಲ್ಲ ನಾವು ಎದ್ದ ಬುಟ್ಲೆ ಫ್ರೆಶ್ ಬೇಗ ಯವಾಗ ಚಾ ಕುಡಿದೆವು ಅನ್ಸುತ್ತೆ ಆ ನಂತರ ಚಹಾದಿಂದ ನಮಗೆ ಬಹಳ ಉಪಯೋಗ ಮನಷ್ಯನಿಗೆ ಉಲ್ಲಾಸ ಉಲ್ಲಾಸ ಮೂಡುತ್ತೆ ಅಮ್ಮ ಕೆಲಸ ಮಾಡಲಿಕ್ಕೆ ತುಂಬಾ ಇಷ್ಟ ಆಗತ್ತೆ ಚಹಾ ಕುಡ್ಲಾರದೆ ಹೋದರೆ ತೆ ಹೆಡ್ಏಕು ತಲೆನೋವು ಈ ಥರ ಇರತ್ತೆ ಯವಾಗ ಚಾ ಕುಡ್ದೆವಪ್ಪ ಅಂತ ಅನ್ಸುತ್ತೆ ಹಾಂ ಚಹಾದಿಂದ ಬಹಳ ಉಪಯೋಗ ಇರ್ತ ಚಹಾವನ್ನ ತಯಾರ್ಸೋದು ಹೇಗೆ ಅಂತಂದು ನಾವು ಈಗ ಸಲ್ಪ ಸ್ವಲ್ಪ ಮನದಟ್ಟವಾಗಿ ಕಾಫಿಯನ್ನ ಮಾಡ್ತೀವಿ ಚಾ ಮಾಡ್ತೀವಿ ಎಲ್ಲರಿಗೆ ಕೊಡಲಿಕ್ಕೆ ಆ ನಂತರ ಚಹಾ ಅಷ್ಟೆ ಅಲ್ದ ಮನೆಯಲ್ಲಿ ಅಡಿಗೆ ಮಾಡೋದೊಂದು ಕಲೆ ಅಡಿಗೆಯಲ್ಲೀ ಹೋಳಿಗೆ ಸಿಹಿ ಊಟದಲ್ಲಿ ಹೋಳಿಗೆ ಮಾಡೋದು ಹಾಂ ಹೋಳಿಗೆ ಮಾಡೋದು ಅಷ್ಟಕ್ಕಷ್ಟೇ ಗೊತ್ತಿತ್ತು ಆ ನಂತರ ಅದನ್ನ ಹಿರಿಯರ ಬಗ್ಗೆ ಕೇಳ್ಕ ತಿಳಿದುಕೊಂಡು ಮಾಡಿದ್ವಿ ಹಾಂ ಹೋಳಿಗೆ ಹ್ಯಾಂಗೆ ಮಾಡಬೇಕು ಅಂತ ವಿಚಾರದಲ್ಲಿ ನಾವು ಕೇಳ್ದಾಗ ಮೊದಲು ನೀರಿಟ್ಟು ಆ ನಂತರ ಕುದೀವ ನೀರು ಫಳ ಫಳ ಕುದಿಯಬೇಕು ಕುದಿದ ನಂತರ ಬೇಳೆಯನ್ನ ಚೆನ್ನಾಗಿ ಹೆಸ್ ಮಾಡಿ ಹಸನ ಮಾಡಿ ಅದಕ್ಕೆ ಕುದಿಯೊ ಬಗ್ಗೆ ಕುದಿದ ಮೇಲೆ ಬೇಳೆ ಹಾಕಬೇಕು ಬೇಳೆ ಹಾಕಿದ ಮೇಲೆ ಹಾಂ ಅದು ಚೆನ್ನಾಗು ಸ್ವಲ್ಪ ಪೂರ್ತಿ ಹಣ್ಣಾಗಿ ಕುದಿಬಾರದು ಯಾಕೆಂದ್ರೆ ಅದು ತೊಗರೀಬೇಳೆ ತೊಗರೀಬೇಳೆಯ ತೊಗರೀಬೇಳೆ ಬಹಳ ಕುದ್ರ ಸರೀಗಿ ಮಿಕ್ಶಿಗೆ ಹಾಕಿದ್ಮೇಲೆ ರಾಡಿ ರಾಡಿ ಟೈಪ್ ಆಗುತ್ತಿರುತ್ತ ಅದನ್ನ ನಾವು ಏನ್ಮಾಡಬೇಕು ಸ್ವಲ್ಪ ಗಂಡ ಇರೋವರೆಗೆ ಆ ಬೇಳೆಯನ್ನು ಬೇಯಿಸ್ಕೊಂಡು ಹಾಂ ಹಾಕಬೇಕು ಮಾಡ್ಬೇಕು ಅದಕ್ಕೆ ಬೆಲ್ಲ ಹಾಕಿ ಬೆಲ್ಲ ಹಾಕಿ ಮತ್ತೆ ಮಿಕ್ಶಿ ಹಾಕಿ ಹೂರ್ಣ ತಯಾರು ಮಾಡ್ಕೆ ಮಾಡ್ಕೊಂಡು ಆ ನಂತರ ಮೈದಾಹಿಟ್ಟನ್ನ ಚೆನ್ನಾಗಿ ನಾದ್ಕೊಂಡು ಆ ನಂತರ ಹೋಳಿಗೆಯನ್ನ ಎಣ್ಣೆಗೆ ಹಾಕಿ ಹೋಳಿಗೆಯನ್ನ ಲಟ್ಸಿ ಹೋಳಿಗೆ ಎಲೆ ಮಾಡಿ ಅದರಲ್ಲಿ ಹೂರ್ಣ ತುಂಬಿ ಚೆನ್ನಾಗಿ ಲಟ್ಸಿ ಅದರಲ್ಲಿ ಹಾಂ ಲಟ್ಟಿಸಿ ಹೋಳಿಗೆಯನ್ನ ಮಾಡಿ ಮಾಡೋದು ಅದು ಒಂದು ತಿಳ್ಕಂಡಿದ್ವಿ ಚಿ ಚಾದ ಬಗ್ಗೆ ಹೇಳ್ಬೇಕಂದರೆ ಎಲ್ಲೆಲ್ಲ ಚಲ್ಲೆಯಲ್ಲಿ ಚಾ ಬಿಟ್ಟು ಬೇರೆ ಯಾವುದಕ್ಕೂ ನಾವು ಪ್ರೆಶ್ ಅಪ್ ಅಗ್ಬೇಕಂದರೆ ಚಹಾ ಬೇಕೇ ಬೇಕು ಮೊದಲ ಆಮೇಲಿಂದೆ ಚಾನ್ ಅಷ್ಟ್ಕಷ್ಟೇ ಚಾ ಮನೆಯಾಗ ಮೊದಲು ಆಂ ನೀರಿಟ್ಟು ಆ ನಂತರ ಸಕ್ಕರೆ ಹಾಕಿ ಅದಕ್ಕೆ ಸ್ ತಕ್ಕಾಗೆ ಸಕ್ಕರೆ ಹಾಕಿ ಹೆಚ್ಚು ಕಡಿಮೆ ಆಗ್ತಿತ್ತು ಒಮ್ಮೆಮ್ಮೆ ಸಕ್ಕರೆ ಜಾಸ್ತಿ ಆಗ್ತಿತ್ತು ಒಮ್ಮೆಮ್ಮೇ ಕಡಿಮೆ ಆಗ್ತಿತ್ತು ಸಕ್ಕರೆ ಜಾಸ್ತಿ ಇದ್ದರಿಗೇ ಸ್ ಜಾಸ್ತಿ ಹಾಕೋದು ಕಡಿಮೆ ಬೇಕಂದರೆ ಕಡಿಮೆ ಹಾಕೋದು ಈ ರೀತಿಯಾಗಿ ಚಹಾವನ್ನ ತಯಾರಿಸಿ ಎಲ್ಲರಿಗೂ ಚಹಾವನ್ನ ಕೊಡ್ತೀವಿ ಆ ನಂತರ ಮತ್ತು

ಚಹಾವನ್ನ ಮಾಡ್ಬೇಕಾದ್ರ ಮ ಕಾಫಿ ಮಾಡೋದು ಚಾ ಮಾಡೋದು ಬೇರೆ ಯಾವ್ದ್ರ ಬಗ್ಗೆ ಹೇಳ್ಬೇಕಂದರೆ ಚಹಾದಲ್ಲಿ ಚಿಂದಿ ಮಾಡೋದು ಶಾವ್ಗೆ ಶಾವ್ಗೆ ಉಪ್ಪಿಟ್ಟು ತಯಾರು ಮಾಡೋದು ಶಾವ್ಗೆ ಉಪ್ಪಿಟ್ಟಂದರೆ ಬಹಳ ಇಷ್ಟ ನನಗೆ ತುಪ್ಪದಲ್ಲೇ ಫಶ್ಟ್ ಶಾವ್ಗೆ ಶಾವ್ಗೆಯನ್ನ ತುಪ್ಪದಲ್ಲೇ ಹುರಿದುಕೊಂಡು ಚೆನ್ನಾಗಿ ತುಪ್ಪದಲ್ಲಿ ಹುರಿಯಬೇಕು ಹುರ್ದಾದ ಮೇಲೆ ಆ ನಂತರ ಉಳ್ಳಾಗಡ್ಡಿ ಮೆಣ್ಶಿನ ಕಾಯಿ ಹೆಚ್ಕೊಂಡು ಅದ್ಕು ಒಗ್ಗರಣೆ ಹಾಕಿ ಹುಣ್ಶೆಹಣ್ಣು ಹುಳಿಯನ್ನ ಹಿಂಡಿ ಸ್ವಲ್ಪ ಬೆಲ್ಲ ಹಾಕಿ ಅದಕ್ಕೆ ತಕ್ಕಷ್ಟೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದಾದ್ಮೇಲೆ ಅವ ಹುಳಿ ಚೆನ್ನಾಗಿ ಕುದಿಯಬೇಕು ಕುದ್ದ ನಂತರ ಶಾವಿಗೆಯನ್ನ ಅದಕ್ಕೆ ಹಾಕಿ ತಿರುವಿದಾಗ ಶ್ಯಾವ್ಗೆ ಉಪ್ಪಿಟ್ಟು ರಡಿ ಶಾವ್ಗೆ ಉಪ್ಪಿಟ್ಟು ಚಹಾದಲ್ಲಿ ಉಪ್ಪಿಟ್ನ ಜೊತೆ ಚಹಾ ಕುಡಿಯುವುದರಿಂದ ಬಹಳ ಚೆನ್ನಾಗಿರುತ್ತೆ ಚಹಾ ಚಹಾದಿಂದ ಬಹಳ ಉಪಯೋಗ ಚಹಾ ಚಹಾದಿಂದ ಮನಷ್ಯನಿಗೂ ಉಲ್ಲಾಸ ಸಂತೋಷ ಫ್ರೆಶ್ ಹಾಂ ಎಲ್ಲಾ ಮುಂಜಾನೆ ಎದ್ದ ತಕ್ಷಣ ನಮಗೆ ಏನೋ ಬಿಟ್ಟಿವಲ್ಲಪ್ಪ ಏನಾದರೂ ಒಂದು ಚಹಾ ಕುಡ್ದ ಬುಟ್ಟಿ ಏನು ಬುಟ್ಟಿವಲ್ಲಪ್ಪ ಮನ್ಸಿಗೆ ಒಂಥರಾ ಇದಾಗುತ್ತೆ ಚಾ ಕುಡ್ದಾದ್ಮೇಲೆ ಮನ್ಸಿಗೆ ತುಂಬಾ ಲವಲವಿಕೆ ಚೈತನ್ಯ ಕೆಲಸ ಮಾಡಲಿಕ್ಕೆ ಚೈತನ್ಯ ಲವಲವಿಕೆ ಬರುತ್ತೆ ಚಹಾ ಚಹಾ ಚಹಾ ಇರ್ಲಾರದೆ ನಮಗೆ ಕೆಲಸ ಮಾಡಲಿಕ್ಕೆ ಆಗಲ್ಲ ಈ ರೀತಿಯಾಗಿ ನಮ್ಮ ಎಲ್ಲರಿಗೂ ಮನೆಯಲ್ಲಿ ಎದ್ದ ತಕ್ಷಣ ಚಹಾವನ್ನ ಮೊದಲು ಮಾಡೋದು ಬೆಡ್ಡು ಟೀ ಅಂತ ಕುಡೀತಾರೆ ಎದ್ದ ತಕ್ಷಣ ಎದ್ದ ತಕ್ಷಣ ಚಹಾ ಕುಡಿಯೋದು ಅದೊಂದು ಹವ್ಯಾಸ ಹೀಗೆ ನಾವು ಚಹಾವನ್ನ ತಯಾರ್ಸ್ತೀವಿ ತಯಾರು ತಾ ಚಹಾವನ್ನ ತಯಾರಿಸಿ ಅದರ ಜೊತೆಗೆ ಮತ್ತು ಏನಾದರೂ ಸಣ್ಣ ಮಕ್ಕಳಿಗೆ ಬೇಕಾದ್ರೆ ಪಂದ್ರೆ ಏನಾದ್ರು ಕುರಿ ಕುರೀ ಹಂಗಿಂದು ಏನಾದರೂ ಚಿಪ್ಸು ಎಲ್ಲವುಗಳನ್ನ ಚಾದ ಜೊತೆಗೆ ಕೊಡ್ತೀವಿ

ಚಹಾ ಅಂತೇ ಶುಂಟಿ ಚಹಾನು ಮಾಡ್ತೀವಿ ಶುಂಟಿ ಚಹಾ ಅಂತಂದರೆ ಶುಂಟಿ ನೀರು ಇಡೋದು ಶುಂಟಿಯನ್ನ ಹಾಕೋದು ಅದಕ್ಕೆ ತಕ್ಕಷ್ಟು ಬೆಲ್ಲ ಹಾಕ್ಬೋದು ಬೆಲ್ಲ ಹಾಕಿ ಆ ನಂತರ ಬ್ಯಾ ಕುದ್ಮೆ ಕುದ್ದಾದ್ಮೇಲೆ ಶುಂಟಿ ಮತ್ತು ಬೆಲ್ಲ ಎರಡು ಚೆನ್ನಾಗ್ ಕುದಿಯಬೇಕು ಕುದ್ದಾದ್ಮೇಲೆ ಆ ಚಹಾವನ್ನ ಶುಂಟಿ ಚಹಾವನ್ನ ಕುಡಿಯಬೇಕು ಅಂದರೆ ಅದು ನೆಗಡಿಗೆ ಉತ್ತಮ ಗಂಟ್ಲು ಕೆರೆತಕ್ಕೂ ಉತ್ತಮ ಈ ಚಹಾವನ್ನ ಕುಡಿಯೋದರಿಂದ ನೆಗಡಿ ಹೋಗುತ್ತೆ ಕೆಮ್ಮು ಕಡಿಮೆಯಾಗುತ್ತೆ ಅನ್ನ ನನ್ನ ಅನಿಸಿಕೆ ಆ ನಂತರ ಗ್ರೀನ್ ಟೀ ಅಂತ ಮಾಡ್ತಾರೆ ಕೆಲವರು ಗ್ರೀನ್ ಟೀ ಅಂತ ಕುಡಿತಾರೆ ಅದು ಏನು ಚಹಾಪುಡಿ ಅಷ್ಟೇ ನೀರನ್ನ ಹಾಕಿ ಗ್ರೀನ್ ಟೀ ಮಾಡಿ ಕುಡಿತಾರೆ ಅದು ಯಾರಿಗೆ ಇಷ್ಟಾನ ನಮಗಂತೂ ನಾವು ಮಾಡಿಲ್ಲ ಆದರೂ ಅಂತಾರೆ ಮನೆಯಲ್ಲಿ ಕುಡಿಯೋರು ಮಾಡ್ಕಂಡು ಕುಡಿತಾರೆ ಅದಕ್ಕೆ ಚಹಾ ಅಂದ್ರೆ ಬಹಳ ಇಷ್ಟ ಮತ್ತೆ ಎಂತ ಬೇಕು ಚಹಾದ ಬಗ್ಗೆ ಹೇಳ್ಬೇಕಂದರೆ ಎಲ್ಲರಿಗೂ ಚಹಾ ಬೇಕು ಭಾರತದಲ್ಲಿ ಎಲ್ಲರಿಗೂ ತುಂಬಾ ಇಷ್ಟ ಚಹಾ ಅಂದ್ರ ಚಹಾ ಇರ್ದ ಯಾವ ಮನುಷ್ಯನೂ ಲವ್ಲವಿಕೆಯಿಂದ ಇರೋಕ್ಕಾಗಲ್ಲ ಚೈತನ್ಯದಿಂದ ಇರೋಕ್ಕಾಗಲ್ಲ ಚಹಾ ಒಟ್ಟು ಬೇಕೇ ಬೇಕು ಚಹಾ ಬೇಕೇ ಬೇಕು ಚಹಾ ಇಲ್ಲದೆ ಮನುಷ್ಯನಿಗೆ ಉತ್ಸಾಹ ಇರಲ್ಲ ಉಲ್ಲಾಸ ಇರಲ್ಲ ಅದಕ್ಕೆ ಚಹಾ ಬೇಕೇ ಬೇಕು ಇದೇನ ತೀರ್ಪು